ಪ್ರತಿಯೊಂದು ಜೀವಿಗೂ ಆರೋಗ್ಯ ಅನ್ನೋದು ಅತ್ಯಂತ ಪ್ರಮುಖವಾದದ್ದು ಅದರಲ್ಲೂ ಮನುಷ್ಯರಿಗೆ ಅಂತ ಬಂದಾಗ ಅದಿನ್ನೂ ಅತ್ಯಂತ ಪ್ರಮುಖವಾದಂಥದ್ದು ಆರೋಗ್ಯ ಆರೋಗ್ಯವೇ ಭಾಗ್ಯ ಅನ್ನೋ ಹಾಗೆ ಆರೋಗ್ಯ ಇದ್ದರೆ ಮನುಷ್ಯ ಖುಷಿಯಾಗಿರ್ತಾನೆ ಆರೋಗ್ಯದಿಂದ ಆರೋಗ್ಯವಂತ ವ್ಯಕ್ತಿ ಎಷ್ಟು ಸುಖವಾಗಿ ಶಾಂತಿಯಾಗಿ ಮತ್ತು ಖುಷಿಯಾಗಿ ನೆಮ್ಮದಿಯಾಗಿರ್ಬೋದು ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ನಾವು ಪೌಷ್ಠಿಕಾಂಶ ಇರುವಂಥ ಆಹಾರಗಳನ್ನು ಸೇವಿಸಬೇಕು ಹಾಲು ಮೊಟ್ಟೆ ಹಣ್ಗಳು ತರಕಾರಿಗಳು ಈ ಥರ ಪೌಷ್ಟಿಕಾಂಶ ಇರೋ ಆಹಾರನ ಸೇವಿಸಿದಾಗ ಆರೋಗ್ಯ ಉತ್ತಮ ರೀತಿಯಲ್ಲಿರುತ್ತೆ ನಮ್ಮ ಕುಟುಂಬದಲ್ಲಿ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೋಸ್ಕರ ನಾವು ಪೌಷ್ಠಿಕಾಂಶ ಇರುವಂಥ ಆಹಾರಗಳನ್ನು ಸೇವಿಸ್ತೀವಿ ಮತ್ತು ಅಡುಗೆ ಮಾಡ್ತೀವಿ ಪೌಷ್ಠಿಕಾಂಶ ಇರುವಂಥ ಆಹಾರಗಳನ್ನು ಮಾಡ್ತೀವಿ ಮನೆಯಲ್ಲೇ ಈಗ ಡೈಲಿ ನಾವು ರೈಸು ಸಾಂಬಾರು ಚಪಾತಿ ಈ ಥರ ಮಾಡಿ ಡೈಲಿ ತಿಂತಿರ್ತೀವಿ ಆದರೆ ಹಬ್ಬಗಳಿಗೆ ಹಬ್ಬಗಳು ಟೈಮ್ ಬಂದಾಗ ತುಂಬ ಅಡುಗೆ ಮಾಡೋದರಿಂದ ಅಲ್ಲಿ ನಾವು ಹೆಚ್ಚು ಆಹಾರಗಳನ್ನು ತಯಾರು ಮಾಡಿದಾಗ ಪೌಷ್ಠಿಕಾಂಶತೆ ಜಾಸ್ತಿ ಇರುತ್ತೆ ಈಗ ಡೈಲಿ ನಾವು ರಾಗಿಮುದ್ದೆ ಮಾಡ್ತೀವಿ ರಾಗಿಮುದ್ದೆ ಮಾಡಿ ರಾಗಿಮುದ್ದೆ ತಿನ್ನೋದರಿಂದ ರಾಗಿಯಲ್ಲಿ ತುಂಬ ಪೌಷ್ಠಿಕಾಂಶ ಇರುತ್ತೆ ರಾಗಿ ಎಲ್ಲ ವ್ಯಕ್ತಿಗೂ ಎಲ್ಲ ಜೀವ ವ್ಯಕ್ತಿಗಳಿಗೂ ತುಂಬ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ರಾಗಿ ಈ ಶುಗರ ಇರೋರಿಗೆ ಶುಗರ್ ಇರುವಂಥ ಪೇಶೆಂಟ್ಗಳಿಗೆ ರಾಗಿ ಅನ್ನೋ ಧಾನ್ಯ ತುಂಬ ಒಳ್ಳೆಯದು ಮತ್ತು ರಾಗಿಮುದ್ದೆ ತಿನ್ನೋದರಿಂದ ಸ್ಲಿಮ್ಮಾಗಿರ್ಬೋದು ಅಂದರೆ ಅದು ನಮ್ಮ ವೇಟ್ನ ಕಡಿಮೆ ಮಾಡುತ್ತೆ ನಮ್ಮ ತೂಕನ ಕಡಿಮೆ ಮಾಡುತ್ತೆ ಮತ್ತು ಅದು ಈ ರಾಗಿಮುದ್ದೆ ತಿನ್ನೋದರಿಂದ ನಮಗೆ ಬೇಗ ಹಸಿವಾಗಲ್ಲ ಅದು ಹೊಟ್ಟೆ ತುಂಬಿದೆ ತುಂಬಿರುತ್ತೆ ಮತ್ತು ಚಪಾತಿ ಮಾಡೋದರಿಂದ ಮತ್ತು ರೈಸ್ ಮಾಡೋದರಿಂದ ಇವೆಲ್ಲ ಇವೆಲ್ಲಕ್ಕಿಂತ ಹೆಚ್ಚಾಗಿ ರಾಗಿಮುದ್ದೆ ಅನ್ನೋದು ತುಂಬ ಒಳ್ಳೆಯದು ಹಾಗೆ ಈಗ ಮತ್ತೆ ನಾವು ಮನೆಯಲ್ಲೇ ಈ ಜ್ಯೂಸ್ಗಳೆಲ್ಲ ಮಾಡ್ಕೊಂಡು ಕುಡಿಯೋದರಿಂದ ಆದಷ್ಟು ನಾವು ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಸೇವನೆ ಮಾಡೋದರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಈಗ ಹೊರ್ಗಡೆ ತಿಂತೀವಲ್ಲ ಹೊರ್ಗಡೆ ಗೋಬಿ ಮಸಾಲೆ ಮತ್ತೆ ನ್ಯೂಡಲ್ಸ್ ಈ ಥರಯೆಲ್ಲ ತಿನ್ನೋದರಿಂದ ಆರೋಗ್ಯ ಹಾಳಾಗುತ್ತೆ ಅಂದರೆ ಅದು ಅಪ್ರೂಪಕ್ಕೆ ತಿನ್ನಬೇಕು ನಾವು ಯಾವಾಗಲೂ ಅದನ್ನೇ ತಿನ್ನೋದರಿಂದ ಹೊರ್ಗಡೆ ತಿನ್ನೋದನ್ನು ಕಡಿಮೆ ಮಾಡಬೇಕು ನಮ್ಮನೆಯಲ್ಲೇ ನಾವು ಜಾಸ್ತಿ ಅಡುಗೆ ಮಾಡಿಕೊಂಡು ತಿನ್ನೋದರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಮ್ಮ ಕುಟುಂಬದಲ್ಲಿ ನಾವು ಪೌಷ್ಠಿಕಾಂಶ ಆಹಾರ ಪೌಷ್ಠಿಕಾಂಶ ಇರುವಂಥ ಆಹಾರಗಳನ್ನು ಮಾಡ್ತೀವಿ ಆರೋಗ್ಯ ಚೆನ್ನಾಗಿರಲಿ ಅನ್ನೋ ಉದ್ದೇಶದಿಂದ ಈ ಹಬ್ಬ ಹರಿದಿನಗಳು ಬಂದಾಗ ನಾವು ತುಂಬ ತಿಂಡಿ ತಿನಿಸುಗಳನ್ನ ಮಾಡಿರ್ತೀವಿ ಬಗೆ ಬಗೆಯಾದಂತಹ ವಿಧ ವಿಧವಾದಂತಹ ತಿಂಡಿ ತಿನಿಸುಗಳನ್ನು ಮಾಡೋದರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಪೌಷ್ಠಿಕಾಂಶತೆ ನಮಗೆ ಜಾಸ್ತಿ ಬರು ಸಿಗುತ್ತೆ ಈಗ ಡೈಲಿ ನಾವು ಅನ್ನ ಸಾಂಬಾರು ಚಪಾತಿ ಇದು ಮಾಡ್ತೀವಿ ಮುದ್ದೆ ಕಂಪಲ್ಸರಿ ಮಾಡ್ತೀವಿ ಮುದ್ದೆ ಮಾಡು ಅಂದರೆ ನಮ್ಮ ಭಾಗದಲ್ಲಿ ಮುದ್ದೆ ಮಾಡ್ಕೊಂಡು ತಿನ್ನೋದರಿಂದ ಆರೋಗ್ಯ ಚೆನ್ನಾಗಿರುತ್ತೆ ನಾವು ಅಪರೂಪಕ್ಕೆ ಈವಾಗ ಹಬ್ಬಗಳು ಬಂದಾಗ ಜಾತ್ರೆ ಬಂದಾಗ ಮತ್ತು ಈ ನಾನ್ ವೆಜ್ ತಿನ್ನೋರು ಕೂಡ ಸಂಡೇ ಟೈಮಲ್ಲಿ ಅಥ್ವಾ ಅವ್ರಿಗೆ ನಾನ್ ವೆಜ್ ತಿನ್ನೋರಿಗೂ ಕೂಡ ನಾನ್ ವೆಜ್ಜಿಂದಲೂ ಪೌಷ್ಠಿಕಾಂಶ ಇರುವಂಥ ಆಹಾರ ಸಿಗುತ್ತೆ ಪೌಷ್ಠಿಕಾಂಶತೆ ಹೆಚ್ಚಾಗುತ್ತೆ ಮತ್ತು ನಾವು ಹತ್ತು ಈ ತರಕಾರಿಗಳನ್ನೆಲ್ಲ ತೊಗೊಂಡು ನಾವೇ ಮನೆಯಲ್ಲಿ ಹೆಚ್ಚು ತರಕಾರಿ ಹಾಕಿ ಮತ್ತು ಸೊಪ್ಪುಗಳನ್ನಾಕಿ ತಿನ್ನೋದರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಈ ಸೊಪ್ಪು ಸೊಪ್ಪಾಕಿ ಸೊಪ್ಪಲ್ಲಿ ಅಡುಗೆ ಮಾಡೋದರಿಂದ ನಾವು ಹೆಚ್ಚು ಹಸಿರು ಸೊಪ್ಪುಗಳನ್ನ ತಿನ್ನೋದರಿಂದ ನಮ್ಮ ಕಣ್ಣಿಗೆ ದೃಷ್ಟಿ ಹೆಚ್ಚಾಗುತ್ತೆ ಮತ್ತು ಆರೋಗ್ಯ ಚೆನ್ನಾಗಿರುತ್ತೆ ಈ ಸೊಪ್ಪಲ್ಲಿ ವಿಟಮಿನ್ಸ್ಗಳು ಸಿಗುತ್ತೆ ನಮಗೆ ಅರಿಂದದ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ ಸೊಪ್ಪು ತಿನ್ನೋರಿಂದ ಮತ್ತು ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ಗಳಲ್ಲಿ ನಾನ್ ವೆಜ್ ತಿನ್ನೋದರಿಂದ ಅವ್ರಿಗೆ ಸ್ವಲ್ಪ ಶಕ್ ಏನು ಶಕ್ತಿ ಹೆಚ್ಚಾಗುತ್ತೆ ಎನರ್ಜಿ ಬರುತ್ತೆ ಅನ್ನೋ ಥರ ಮತ್ತು ಪೌಷ್ಠಿಕಾಂಶ ಸಿಗುತ್ತೆ ಅದರಲ್ಲಿ ಮತ್ತು ತರಕಾರಿಗಳನ್ನ ಹೆಚ್ಚು ತಿನ್ನಬೇಕು ತರಕಾರಿಗಳಲ್ಲೂ ಬೇರೆ ಬೇರೆ ವಿಟಮಿನ್ಸ್ ಇರೋದರಿಂದ ತರಕಾರಿಗಳನ್ನ ಸೇವನೆ ಮಾಡಿದಾಗ ನಮಗೆ ಪೌಷ್ಠಿಕಾಂಶ ಹೆಚ್ಚಾಗಿ ಸಿಗುತ್ತೆ ಈಗ ನಾವು ನಮ್ಮನೆಯಲ್ಲೇ ನಾವು ತರಕಾರಿಗಳನ್ನ ನಮ್ಮ ಗದ್ದೆಯಲ್ಲಿಯೇ ಹಾಕಿ ಬೆಳೆದು ಹೆಚ್ಚಾಗಿ ನಾವು ತರಕಾರಿಗಳನ್ನ ಹಾಕಿ ಅಡುಗೆ ಮಾಡ್ತೀವಿ ಮತ್ತು ಸೊಪ್ಪುಗಳನ್ನು ಜಾಸ್ತಿ ತಿಂತೀವಿ ಅದರಿಂದ ನಮ್ಮನೆಯವರ ಒಂದು ಆರೋಗ್ಯ ಚೆನ್ನಾಗಿದೆ ಪೌಷ್ಠಿಕಾಂಶತೆ ಹೆಚ್ಚಾಗಿ ಸಿಗುತ್ತೆ ನಮಗೆ

ಅದಕ್ಕೆ ನಾವು ಜಾಸ್ತಿ ಮುದ್ದೆ ತಿಂತೀವಿ ಮುದ್ದೆ ತಿನ್ನೋದರಿಂದ ಓ ಉತ್ತಮಕರವಾದಂಥ ಪೌಷ್ಠಿಕಾಂಶ ಸಿಗುತ್ತೆ ನಮಗೆ ಹಾಗೆ ನಾವು ಹೊರ್ಗಡೆ ತಿನ್ನೋದರಿಂದ ಸರಿಯಾಗಿ ಜೀರ್ಣ ಆಗದೇ ಇರೋದು ಮತ್ತು ಬೇರೆಬೇರೆ ಖಾಯ್ಲೆಗಳು ಬರ್ತವೆ ಅವರು ಕರೆಕ್ಟಾಗಿ ಅಡುಗೆ ಹೊರ್ಗಡೆ ಕರೆಕ್ಟಾಗಿ ಅಡುಗೆ ಮಾಡಿಲ್ಲದೇ ಇರೋದರಿಂದ ಆರೆದ ನಾವು ಮನೆಯಲ್ಲೇ ಮಾಡೋದರಿಂದ ಅದೆಲ್ಲ ತರಕಾರಿಗಳ್ನ ತೊಗೊಂಡು ಬಂದಾಗ ತೊಳೆದು ಮತ್ತೆ ಸೊಪ್ಪೆಲ್ಲ ತೊಳೆದು ನೀಟಾಗಿ ಅಡುಗೆ ಮಾಡಿ ಅದನ್ನ ನಾವದನ್ನು ತಿಂದಾಗ ಅದು ನಮಗೆ ಪೌಷ್ಠಿಕಾಂಶ ಚೆನ್ನಾಗಿ ಸಿಗುತ್ತೆ ಮತ್ತು ಊಟನೂ ನಾವು ಹೆಚ್ಚು ಚೆನ್ನಾಗಿ ಮಾಡ್ಬೋದು ಜೀರ್ಣ ಕೂಡ ಬೇಗ ಆಗುತ್ತೆ

ಒಟ್ಟು ಈ ಎಲ್ಲದ್ರಿಂದ ಮನೆಯಲ್ಲಿಯೇ ಅಡುಗೆ ಮಾಡಿಕೊಂಡು ಪೌಷ್ಠಿಕಾಂಶ ಇರುವಂಥ ಆಹಾರಗಳನ್ನು ಅಡುಗೆಗಳನ್ನು ನಾವು ಮನೆಯಲ್ಲಿಯೇ ಮಾಡ್ಕೊಂಡು ತಿಂದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ